ಹಲೋ ಸ್ವಿಗ್ಗಿ ಅವರಾ ಸರ್ ಇದು ಹೆಲ್ಪ್ಲೈನ್ ನಂಬರು ಗೂಗಲಲ್ಲಿ ಸರ್ಚ್ ಮಾಡಿ ಇದುಮಾಡಿತ್ತು ಒಂದು ಆರ್ಡ್ರನ್ನು ಇದ್ಮಾಡಿದ್ದೇವೆ ಬಟ್ ಅದು ಪೆಂಡಿಂಗ್ ಅಂತ ಬರ್ತಿದೆ ಹ್ಞೂ ನಾವೊಂದು ಇದು ಆರ್ಡ್ರ್ ಮಾಡಿದೀವಿ ಸರ್ ಒಂದು ಪರೋಟಾನ ಒಂದು ಬಿರಿಯಾನಿ ಬಟ್ ಪೇಮೆಂಟ್ ಫೇಲ್ಡ್ ಅಂತ ಟ್ರಾನ್ಸ್ಯಾಕ್ಷನ್ ಏನೋ ಬರ್ತಿದೆ ಅದು ಯಾಕೋ ಗೊತ್ತಿಲ್ಲ ಸರ್ ಅದು ಮಧ್ಯದಲ್ಲೇ ನಿಂತ್ಹೋಗ್ಬಿಟ್ಟಿದೆ ಮತ್ತು ಫೈನಲ್ ಟ್ರಾನ್ಸ್ಯಾಕ್ಷನ್ ಫೇಲ್ಡ್ ಅಂತ ಬರ್ತಿದೆ ಸರ್ ಅದೇ ಹೆಂಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಸರ್ ಒಂದು ಅರ್ಧ ಗಂಟೆ ಬ್ಯಾಕು ಒಂದು ಬಿರಿಯಾನಿ ಮತ್ತು ಪರೋಟ ಯಾವುದು ಕೃತುಂಗ ರೆಸ್ಟೋರೆಂಟಲ್ಲಿ ಮಾಡಿದ್ದು ಹ್ಞೂ ಅಲ್ಲೇ ಮಾಡಿ ಒಂದು ಒಂದು ಅರ್ಧ ಹಾಂ ಬಿರಿಯಾನಿ ಮತ್ತು ಇದು ಟೋಟಲ್ ಕಾಸ್ಟ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಏನೋ ಆಗಿದೆ ಅದೇ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ತೆಗೆದ್ರೆ ಟ್ಯಾಕ್ಸುಗಳೆಲ್ಲ ಸೇರಿ ಸಿಕ್ಸ್ಟಿ ಫೈವ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇದಾಗಿದೆ ಚಾರ್ಜು ಅದು ಫೇಲ್ಡ್ ಅಂತ ಕಟ್ಟಾಗಿದೆ ಬಟ್ ಅದು ಫೇಲ್ಡ್ ಅಂತ ನೋಡಿಸ್ತೈತೆ ಅಕೌಂಟಲ್ಲಿ ಡೆಬಿ ಇದು ಡೆಬಿಟೆಡ್ ಅಂತ ಬಂದಿದೆ ಕಟ್ಟಾಗಿದೆ ಬಟ್ ಇದ್ರಲ್ಲಿ ಮಾತ್ರ ಆ್ಯಪಲ್ಲಿ ಮಾತ್ರ ಫೇಲ್ಯೂರ್ ಅಂತ ಬರ್ತಿದೆ ಹ್ಞೂ ಯಾವ ಯಾವ ಆ್ಯಪ್ ಅಂದರೆ ಫೋನ್ಪೇದಿಂದ ಮಾಡಿದೆ ಸರ್ ಫೋನ್ಪೇಯಿಂದ ಕಟ್ಟಾಗಿದೆ ಬ್ಯಾಂಕು ಸ್ಟೇಟ್ಮೆಂಟಲ್ಲೂ ಕರ್ನಾಟಕ ಬ್ಯಾಂಕು ಆ ಆ್ಯಪಲ್ಲಿ ನೋಡಿದ್ರೆ ಕಟ್ಟಾಗಿದೆ ಫೈವ್ ಸಿಕ್ಸ್ಟಿ ಫೈವ್ ಕಟ್ಟಾಗಿದೆ ಬಟ್ ಇದು ಮಾತ್ರ ಆ್ಯಪಲ್ಲಿ ಮಾತ್ರ ಫೇಲ್ಯೂರ್ ಅಂತ ಬರ್ತಿದೆ ಹ್ಞೂ ಅದೇ ಸರ್ ಗೊತ್ತಾಗ್ತಾ ಇಲ್ಲ ಏನು ಎತ್ತ ಅಂತ ಇವಾಗ ಫೈವ್ ಸಿಕ್ಸ್ಟಿ ಫೈವ್ ಇನ್ನೊಂದ್ಕಿತಾ ಇದು ಮಾಡಿ ರಿಟರ್ನ್ ಏನು ಕೊಡೋಕ್ಕಾಗುತ್ತ ನಿಮ್ಮ ಕೈಯಲ್ಲಿ ಆಂ ಈಗ ಇನ್ನೊಂದ್ಕಿತಾ ಕಟ್ಟಬೇಕಾ ಸರ್ ಹಾ ಹಂಗ್ ಆಗೋಲ್ಲ ಸರ್ ಉಹ್ಞೂ ಕಷ್ಟ ಇದೆ ಆಗೋಲ್ಲ ಸರ್

ಇಲ್ಲ ಇಲ್ಲ ಇಲ್ಲ ಇವಾಗ ಫೈವ್ ಸಿಕ್ಸ್ಟಿ ಫೈವುನು ಕಷ್ಟ ಆಗುತ್ತೆ ಹೆಂಗ್ ಮಾಡೋದು ಇನ್ನೊಂದ್ಕಿತ ಇವಾಗ ಪರ್ಚೇಸಿಂಗ್ ಕಷ್ಟ ಆಗುತ್ತೆ ಸರ್ ಫೈವ್ ಸಿಕ್ಸ್ಟಿ ಫೈವು ಗ್ಯಾರೆಂಟಿನ ಸರ್ ಆಯಿತು ನಿಮ್ಮ ಇವ್ರ ಮುಖೇನಾನೇ ಕಳಿಸ್ತೀನ್ ನಾನು ಓಕೆ ಸರ್